ಹಲೋ ಹಲೋ ಮೇಡಮ್ ನಮಸ್ತೆ ನಾನು ನಿಮ್ಮ ನಿಮ್ಮ ಮ ಸ್ಟೂಡೆಂಟೂ ಸುಮೇಖ ಅಂತ ಅವ್ರ ಮದರ್ ಮಾತಾಡೋದು ಫೋರ್ತ್ ಸ್ಟ್ಯಾಂಡರ್ಡು ಹಾಂ ನನ್ನ ಮಗ ನನ್ನ ಭಾವನ್ ಮಗಂದು ನೆಕ್ಸ್ಟ್ ವೀಕೂ ತ್ರೀ ಡೇಸು ಮದುವೆ ಇದೆ ಮದುವೆಗೆ ಅವ್ಳಿಗೆ ರಜಾ ಇಲ್ಲ ಮೇಡಮ್ ನಂಗೆ ಅದಕ್ಕು ರಜಾ ಬೇಕು ನನ್ನ ಮನೆಯದೇ ಅಲ್ವ ಮದುವೆ ಫಂಕ್ಷನು ನಾವು ಮಕ್ಳನ್ನು ಬಿಟ್ಟು ನಾವು ಮದುವೆಗೆಲ್ಲ ಹೋಗೋಕ್ ಆಗೋಲ್ಲ ನಮಗ್ ತ್ರೀ ಡೇಸ್ ಇಲ್ಲ ಮೇಡಮ್ ನನ್ನ ಯುನಿಟ್ ಟೆಸ್ಟ್ ನೆಕ್ಸ್ಟ್ ಅಟೆಂಡ್ ಮಾಡಿಸ್ತೀನಿ ನನಗೆ ಮನೆಯದೇ ಫಂಕ್ಷನ್ ಆಗಿರೋದ್ರಿಂದ ಮಕ್ಳು ಬಿಟ್ಟು ಮನೆ ಮದ್ವೆಗೆ ಹೋದ್ರೆ ಅವರು ನಮ್ಮ ಸಂಬಂಧಗಳದ್ ರಜಾ ಹಾಕಿಸಿ ಬನ್ನಿ ಅಂತಾರೆ ನಾನು ಯುನಿಟ್ ಟೆಸ್ಟ್ ಆಮೇಲೆ ಅಟೆಂಡ್ ಮಾಡಿಸ್ತೀನಿ ಇವಾಗ ನಮ್ಗೆ ಅವರಿಗೆ ತ್ರೀ ಡೇಸ್ ರಜಾ ಕೊಡಿ ಮೇಡಮ್ ಪ್ಲೀಸ್ ನೆಕ್ಸ್ಟ್ ವೀಕು ಮೇಡಮ್ ನಾನು ಅದನ್ನ ಹೇಳ್ತಿನಿ ನೆಕ್ಸ್ಟ್ ವೀಕ್ ಡೇಟು ಎಲ್ಲ ಮೆನ್ಶನ್ ಮಾಡಿ ಅವಳಿಗೆ ಹೇಳ್ತಿನಿ ನಿಮಗೆ ತಮಗೆ ನನ್ಗೆ ಅಟ್ಲೀಸ್ಟ್ ಒಂದು ಟು ಡೇಸ್ ಆದರು ಕೊಡಿ ಮೇಡಮ್ ಇಲ್ಲ ಮೇಡಮ್ ನಮ್ಮ ಮನೆಯದೇ ಫಂಕ್ಷನ್ ಇರುವಾಗ ನಾವು ರಜಾ ಹಾಕಬಾರ್ದ ಮೇಡಮ್ ರಜಾ ಬೇಕು ನಮಗೆ ನಾನು ಇಷ್ಟು ದಿನ ನಾನು ರಜಾ ಹಾಕಿಸಿಲ್ಲ ಯಾವಗ್ಲು ನೀವೇ ನೋಡಿದ್ರಿ ಯುನಿಟ್ ಟೆಸ್ಟ್ ನಾನು ಅದಕ್ಕೆ ಪರ್ಸ್ನಲ್ ರಿಕ್ವೆಸ್ಟ್ ಮಾಡ್ಕೋತ ಇರೋದು ಯುನಿಟ್ ಟೆಸ್ಟಿಗೆ ನಾನು ಆಮೇಲೆ ಅಟೆಂಡ್ ಮಾಡಿಸ್ತೀನಿ ಅಂತ ಹೇಳಿದ್ನಲ್ಲ ನಾನು ಅವ್ಳಿಗೆ ಸ್ಪೆಷಲ್ ಕೇರ್ ತಗೋತಿದೀನಿ ತಾನೇ ನಾನು ಅವಳನ್ನ ಚೆನ್ನಾಗ್ ಓದಿಸ್ತಿದ್ದೀನಿ ತಾನೇ ಮನೆ ಫಂಕ್ಷನ್ ಇರೋದ್ಕೆ ಕೇಳ್ತಿರೋದು ಇಲ್ಲ ಅಂದರೆ ಎಲ್ಲಿ ಕೇಳ್ತಿದ್ವಿ ಓಕೆ ಮೇಡಮ್ ತ್ಯಾಂಕ್ ಯು